ನಮ್ಮ ಹಳ್ಳಿಯಲ್ಲಿ ಮಹಿಳೆಯರು ಮಸಾಲೆಗಳನ್ನು ಕುಟ್ಟಲು ಹೇಗೆ ಒಂದೆಡೆ ಸೇರುತ್ತಾರೆಂದು ಎಂದರೆ ನಮ್ಮ ಹಳ್ಳಿಯ ಹೆಸರು ಬೊಮ್ಮೇನಹಳ್ಳಿ ನಮ್ಮ ಹಳ್ಳಿಯಲ್ಲಿ ಎಲ್ಲ ಮಹಿಳೆಯರು ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಹೀಗೆ ಸಂಘಗಳನ್ನು ಕಟ್ಟಿಕೊಂಡಿರುತ್ತಾರೆ ಆ ಸಂಘಗಳಲ್ಲಿ ಇಬ್ಬರನ್ನು ನೇಮಿಸಿರುತ್ತಾರೆ ಅವರನ್ನು ಪ್ರತಿನಿಧಿಗಳು ಎಂದು ಕರೆಯುತ್ತಾರೆ ಸಂಘದಲ್ಲಿ ಪ್ರತಿ ಭಾನುವಾರ ಅವರು ಪ್ರತಿಯೊಬ್ಬರು ನೂರು ರೂಪಾಯಿಗಳನ್ನು ಸಂಘಕ್ಕೆ ಕಟ್ಟುತ್ತಾರೆ ಈ ರೀತಿಯಾಗಿ ಬಂದ ಉಳಿತಾಯದ ಹಣದಲ್ಲಿ ಅವರು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಸಾಂಬಾರ್ ಪದಾರ್ಥ ಅಥವಾ ಮಸಾಲೆ ಪದಾರ್ಥಗಳನ್ನು ತಂದು ಖಾರದ ಪುಡಿಯನ್ನಾಗಿ ಮಾಡುವರು ಅಂದರೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ತಂದು ಹುರಿದು ಅವರೇ ಮಿಶ್ರಿತ ಮಾಡಿ ಮಿಷೀನ್ಗೆ ಹಾಕಿಸಿ ಪುಡಿ ಮಾಡಿ ಪ್ಯಾಕೆಟ್ಗಳನ್ನು ಮಾಡಿ ಆ ಪ್ಯಾಕೆಟ್ಗಳನ್ನು ಮಾರ್ಕೆಟ್ಟಿಗೆ ಕೊಂಡುಕೊಂಡು ಹೋಗುತ್ತಾರೆ ಹಾಗೂ ಅಂತಹ ಖಾರದ ಪುಡಿಯನ್ನು ಪ್ರತಿಯೊಬ್ಬರು ಬೇರೆ ಕಡೆ ಅಂಗಡಿಗಳಿಗೆ ಸರಬರಾಜು ಮಾಡುತ್ತಾರೆ ಹಾಗೂ ಇದರಲ್ಲಿ ಬಂದಂತಹ ಹಣವನ್ನು ಪ್ರತಿನಿಧಿಗಳಿಗೆ ಸೇರಿಸುತ್ತಾರೆ ಪ್ರತಿನಿಧಿಗಳು ಬಂದ ಹಣದಲ್ಲಿ ಅವರಿಗೆ ಸಿಕ್ಕಂತಹ ಲಾಭವನ್ನು ಎಲ್ಲರಿಗೂ ಹಂಚುತ್ತಾರೆ ಮತ್ತು ಲಾಭವನ್ನು ಬಿಟ್ಟು ಉಳಿದ ಅಸಲನ್ನು ಮತ್ತೆ ತಮ್ಮಲ್ಲಿಯೇ ಉಳಿಸಿಕೊಳ್ಳುತ್ತಾರೆ ಅಥವಾ ಬ್ಯಾಂಕಿಗೆ ಕಟ್ಟುತ್ತಾರೆ ಬ್ಯಾಂಕಿನಲ್ಲಿಯೂ ಕೂಡ ಆ ಪ್ರತಿನಿಧಿಗಳ ಹೆಸರಿನಲ್ಲಿ ಅಂದರೆ ಜಂಟಿ ಅಕೌಂಟನ್ನು ತೆರೆದಿರುತ್ತಾರೆ ಎಲ್ಲ ಉಳಿತಾಯವನ್ನು ಬ್ಯಾಂಕಿನಲ್ಲಿಯೇ ಹಾಕುತ್ತಾರೆ ಈ ರೀತಿಯಾಗಿ ಎಲ್ಲರ ಹಣವನ್ನು ಉಪಯೋಗಿಸಿಕೊಂಡು ಎಲ್ಲರಿಗೂ ಲಾಭವನ್ನು ಹಂಚುವುದರಿಂದ ನಮ್ಮ ಊರಿನಲ್ಲಿ ಎಲ್ಲ ಮಹಿಳೆಯರು ತುಂಬ ಅಚ್ಚುಕಟ್ಟಾಗಿ ತಮ್ಮ ಮನೆಯನ್ನು ನಡೆಸಿಕೊಂಡು ಹೋಗುತ್ತಾರೆ ಇದರಿಂದ ಮಹಿಳೆಯರಿಗೂ ಅನುಕೂಲವಾಗುತ್ತದೆ ಅವರಿಗೂ ಸಹ ಒಂದು ಕೆಲಸ ಸಿಕ್ಕಂತಾಗುತ್ತದೆ ಈ ರೀತಿಯಾಗಿ ಖಾರದಪುಡಿಯನ್ನು ಮಾಡಿ ಮಾರುವುದು ನಮ್ಮ ಹಳ್ಳಿಯಲ್ಲಿ ಮಹಿಳೆಯರಿಗೆ ಒಂದು ಒಳ್ಳೆಯ ಕೆಲಸ ಎನ್ನುವಷ್ಟಾಗಿದೆ